ಫೋಟೋಗ್ರಫಿಯೂ ಕೂಡ ಅದು ಒಂದು ಮನೋರಂಜನೆ ಕೊಡುವ ಚಟುವಟಿಕೆ ಅಂತನೆ ಹೇಳ್ಬೋದು ಮತ್ತು ಇವಾಗ ಇವಾಗ ಹೇಗೆ ಕ್ರಿಕೆಟು ಫುಟ್ಬಾಲು ಈ ರೀತಿ ಎಲ್ಲದರಲ್ಲೂ ಕಾಂಪಿಟೇಷನ್ ಇರುತ್ತೋ ಹಾಗೆ ಫೋಟೋಗ್ರಫಿಲೂ ಕೂಡ ಕಾಂಪಿಟೇಷನ್ ಇರುತ್ತೆ ಅದು ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ ಅದು ಬೇರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಅದು ಕಾಂಪಿಟೇಷನ್ ನಡೆಯುತ್ತೆ ಈ ರೀತಿ ಏನಕ್ಕೆ ನಡೆಸ್ತಾರೆ ಅಂದರೆ ಇವಾಗ ಫೋಟೋಗ್ರಫಿ ಇವಾಗ ಫೋಟೋ ತೆಗ್ಬಿಟ್ಟು ಸುಮ್ಮನೆ ಅವರೇ ಹಂಗ್ ಹಿಡ್ಕೊಳೊದ್ ಬದಲು ಅವ್ರು ತೆಗೆದಿರೋ ಸುಂದರವಾದ ಫೋಟೋವನ್ನು ಅವ್ರು ಪ್ರದರ್ಶನ ಮಾಡಿ ಕಾಂಪಿಟೇಷನಲ್ಲಿ ಗೆದ್ದು ತೋರ್ಸ್ಬೋದು ಅನ್ನೋದು ಕೂಡ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು ಹಾಗೆ ಯಾವ ರೀತಿ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲೆಲ್ಲ ಇಂಟರ್ನ್ಯಾಷನಲ್ ಫೋಟೋಗ್ರಫಿ ಕಾಂಪಿಟೇಷನ್ ಅಂತೆಲ್ಲ ಆಯೋಜಿಸ್ತಾರೆ ಕಂಪ್ನಿಯು ಮತ್ತೆ ನಮ್ಮ ಇಂಡಿಯಾದಲ್ಲೂ ಕೂಡ ಇಂಡಿಯನ್ ಫೋಟೋಗ್ರಫಿ ಅಥೋರಿಟಿ ಈ ರೀತಿಯೆಲ್ಲ ತುಂಬ ಸಂಸ್ಥೆಗಳಿವೆ ಇವೆಲ್ಲ ಹೆಂಗೆ ಅಂದರೆ ಅವರೇ ಎಲ್ಲ ಡಿಸ್ಕಷನ್ ಮಾಡಿ ಒಂದು ಆಯೋ ಇನ್ ಫೋಟೋಗ್ರಫಿ ಕಾಂಪಿಟೇಷನನ್ನ ಒಂದು ಆಯೋಜಿಸ್ತಾರೆ ಅಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಜನರು ಪಾರ್ಟಿಸಿಪೇಟ್ ಮಾಡ್ಬೋದು ಹೆಂಗೆ ಅಂದರೆ ಇವಾಗ ನೀವು ವೈಲ್ಡ್ ಫೋಟೋಗ್ರಫಿ ಮತ್ತು ಫಾರೆಸ್ಟಲ್ಲಿ ನೇಚರ್ ಫೋಟೋಗ್ರಫಿ ಈ ರೀತಿ ಎಲ್ಲ ಹೋಗಿರ್ತೀರ ಇಲ್ಲ ಅನಿಮಲ್ ಫೋಟೋಗ್ರಫಿ ಈ ರೀತಿ ಎಲ್ಲ ಮಾಡಕ್ಕೆ ಹೋದಾಗ ನೀವು ನಿಮ್ಗೆ ಇಷ್ಟವಾದದ್ದು ಒಂದು ತುಂಬ ಚೆನ್ನಾಗಿರೋದನ್ನ ನೀವು ಫೋಟೋವನ್ನು ಸೆರೆ ಹಿಡಿತೀರ ಅದನ್ನ ಬರೀ ನೀವು ಇಡ್ಕೊಳೊ ಬದಲು ಅದನ್ನು ಬಂದು ನೀವು ಪ್ರದರ್ಶಸ್ದಾಗ ಇವಾಗ ಒಂದು ಹತ್ತು ಜನ ಕಾಂಪಿಟೇಷನ್ಗೆ ಬಂದಿರ್ತಾರೆ ಹತ್ತು ಜನದಲ್ಲಿ ಯಾರು ಚೆನ್ನಾಗಿ ಫೋಟೋ ತೆಗ್ದಿರ್ತಾರೊ ಅವರಿಗೆ ಗೆದ್ದಿದ್ದಾರೆ ಅಂತ ಪ್ರಶಸ್ತಿ ಕೊಡ್ತಾರೆ ಈ ರೀತಿ ಮಾಡೋದ್ರಿಂದ ಒಂದು ಫೋಟೋಗ್ರಫಿಗೂ ಒಂದು ಟ್ರೆಂಡ್ ಇರುತ್ತೆ ಮತ್ತು ಅದೂ ಕೂಡ ತುಂಬ ತುಂಬ ಲಾಂಗ್ ಟರ್ಮಲ್ಲಿ ಉಳಿಯುತ್ತೆ ಕೂಡ ಈ ಕಾಂಪಿಟೇಷನು ಅಂತನೆ ಹೇಳ್ಬೋದು ಮತ್ತೆ ಇಲ್ಲಿ ಎಲ್ಲ ಇವಾಗ ಫೋಟೋಗ್ರಫಿ ಇವಾಗ ಹೇಗೆ ಈಗ ನಾವು ಬೆಂಗಳೂರಲ್ಲಿ ಇರೋರೆಲ್ಲ ಬೆಂಗಳೂರಲ್ಲಿ ನಮ್ಮ ರಾಜ್ಯದಲ್ಲೂ ಫೋಟೋಗ್ರಫಿದು ಒಂದು ಸಂಘ ಅಂತಾನೆ ಇರುತ್ತೆ ಅಲ್ಲಿ ನೀವು ತಿಳ್ಕೊಬೋದು ನೀವು ಯಾವಾಗ ಈ ಥರ ಈ ಥರ ಕಾಂಪಿಟೇಷನ್ಗಳು ಬರುತ್ತೆ ಮತ್ತೆ ಅದಕ್ಕೆ ಆದ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ಗಳೇನು ಅಂತ ಎಲ್ಲ ಅಪ್ಲೈ ಆಗಿರುತ್ತೆ ಅದನ್ನ ಪ್ರತಿ ಫೋಟೋಗ್ರಫಿ ಮಾಡೋರು ತು ಕೂಡ ತಿಳ್ಕೊಬೇಕು ಮತ್ತು ಈ ರೀತಿ ಅಂತಾರಾಷ್ಟ್ರೀಯ ಮತ್ತು ಲೋಕಲಲ್ಲೆಲ್ಲ ನಮ್ಮ ದೇಶದಲ್ಲೂ ಕೂಡ ಇದೇ ರೀತಿ ಕಾಂಪಿಟೇಷನ್ಗಳು ಆಯೋಜಿಸ್ದಾಗ ಅದು ಹುಮ್ಮಸ್ಸು ನೀಡುತ್ತೆ ಪ್ರತಿ ಫೋಟೋಗ್ರಫಿಗಳ್ಗೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ